ಒಂದಿನ ನಾನು ನನ್ನ ಫ್ರೆಂಡ್ ಇಬ್ರೂನು ಹೋಗ್ತಾ ಇದ್ವಿ ಹಾಗೆ ಮಾತಾಡಿಕೊಂಡು ಹೋಗ್ತಾ ಹೋಗ್ತಾ ಸುಮಾರು ದೂರ ಹೊರ್ಟು ಹೋಗಿದ್ದೀವಿ ಗೊತ್ತೇ ಆಗಿಲ್ಲ ನಮಗೆ ಎಲ್ಲಿ ಹೋಗಿದ್ದೀವಿ ಅಂತ ಅಲ್ಲಿ ನೋಡಿದ್ರೆ ಒಂದು ಮಾವಿನ ಮರ ಇತ್ತು ಹೋದ ಹೊ ಹೋದ್ವಿ ಏನು ಡೆಲ್ಲೀ ಮಾವಿನು ಕಾಯಿಗಳೆಲ್ಲ ಎಷ್ಟೊಂದು ಇವೆ ಅಲ್ವ ಹಾಂ ಅದಕ್ಕೆ ಏನು ಮಾಡೋಣ ಅಲ್ಲೋಗಿ ಒಂದು ಮಾವಿನ ಕಾಯಿ ಕಿತ್ಕೊ ಬರೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ನನ್ಗಂತು ಭಯಪ್ಪ ನಾನು ಬೇಡಪ್ಪ ಹಾಗೆಲ್ಲ ಕಿತ್ಕೊಳ್ಳೋದೆಲ್ಲ ಬೇಡ ಯಾರಾದರೂ ನೋಡಿದ್ರೆ ಅಷ್ಟೆ ಆಮೇಲೆ ಆಮೇಲೆ ಅದು ನೋಡೋದಕ್ಕೂ ತುಂಬ ಏನು ಮೇಲುಗಡೆ ಇದೆ ಅದೆಂಗೆ ಕೀಳೊಕ್ಕಾಗುತ್ತೆ ಬೇಡ ಮನೆಗೆ ಹೋಗೋಣ ಬಾ ಈಗಲೆ ಸುಮಾರು ದೂರ ಬಂದು ಬಿಟ್ಟಿದ್ದೀವಿ ಮನೆಯವರೆಲ್ಲ ಗಾಬರಿ ಆಗಲ್ವ ಎಲ್ಲ ಹೋಗಿದ್ದಾರೆ ಇವರು ಅಂತ ಅಂತ ಹೇಳಿದೆ ಅದಕ್ಕೆ ಅವಳು ಯೇ ಏನಕ್ಕೆ ಅಷ್ಟು ಹೆದ್ರಿಕೊಳ್ತ್ಯ ಒಂದು ಮಾವಿನ ಕಾಯಿ ಕಿತ್ಕೊಳ್ಳೋಕ್ಕೆ ಎಷ್ಟೊತ್ತಾಗುತ್ತೆ ಬಾ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದಳು ಕರ್ಕೊಂಡು ಹೋಗಿಬಿಟ್ಟು ಅದೇನು ತುಂಬ ಎತ್ತೆ ಇರಲಿಲ್ಲ ಆದ್ರೂನುವೇ ನಾನಂತೂ ನನಗೆ ಭಯ ಆಯಿತು ನಾನಂತೂ ಎಲ್ಲೂ ಹೋಗಲ್ಲಪ್ಪ ನಾನು ನಿಂತಿರ್ತೀನಿ ನಿನ್ನಿಷ್ಟ ನೀನು ಏನಾದರೂ ಮಾಡು ಅಂತ ಅಂದ್ಬಿಟ್ಟು ಅವ್ಳಿಗೆ ಹೇಳಿದೆ ಅವಳು ನೀನಿಲ್ಲೆ ನಿಂತಿರು ನಾನ್ನು ನೋಡ್ತಾಯಿರು ಹೆಂಗೆ ಕೀಳ್ತೀನಿ ಅಂತ ಅಂದ್ಬಿಟ್ಟು ಅವಳು ಮರ ಹತ್ತೋಕೆ ಬರ್ತಾ ಇದ್ದಿದ್ದರಿಂದ ಅವ್ಳು ಹೆಂಗೆ ಮಾಡಿದ್ಲು ಅಲ್ಲಿ ಹೋಗಿಬಿಟ್ಟು ಹತ್ತಿದ್ಲು ಹತ್ತಿ ಬಿಟ್ಟು ಒಂದು ಕಿತ್ತು ಕಿತ್ತು ಬಿಟ್ಟು ಕೆಳಗಡೆ ಹಾಕಿದ್ಲು ಸರಿ ನಾನು ಎತ್ಕೊಂಡೆ ಇನ್ನೊಂದು ಸ್ವಲ್ಪ ದಪ್ಪದಿಕ್ಕೆ ಹೋಗಿಬಿಟ್ಟು ಕೈ ಹಾಕಿದ್ಲು ಹಾಕಿ ಅದು ಸಹ ಬಿತ್ತು ಕೆಳಗಡೆ ಓ ಬಿತ್ತಲ್ವ ಅಂತ ಅವಳು ಎಗ್ಸೈಟ್ಮೆಂಟಲ್ಲಿ ಹೇಳುವಾಗ ಏನಾಯಿತು ಅದು ಅವಳು ಕೈ ಸ್ಲಿಪ್ಪಾಯಿತು ಅನ್ಸುತ್ತೆ ಅದಕ್ಕೆ ಜಾರಿ ಕೆಳಗಡೆ ಬಿದ್ಬಿಟ್ಲು ಬಿದ್ದ ತಕ್ಷಣ ಅವ್ಳು ಕೈ ಕೊಟ್ಟು ಬಿಟ್ಲಲ್ಲ ಅದಕ್ಕೆ ಏನಾಯಿತು ಅವಳಿಗೆ ಕೈ ಸ್ವಲ್ಪ ನೋವಾಯಿತು ನನ್ಗಂತೂ ಭಯ ಆಯಿತು ಅವಳ ಅಳು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅಮ್ಮ ನೋವು ನೋವು ಆಯಿತಾ ಇಲ್ಲ ಕಣೆ ನನಗೆ ಆಯಿತಾ ಇಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ನಾನು ಬೇರೆ ಏನಾಯಿತಪ್ಪ ಇವಳಿಗೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡಿದೆ ಏನಾಯಿತು ಏನಾಯಿತು ಅಳಬೇಡ ಕಣೆ ನೀನು ಅತ್ತರೆ ನಂಗೆ ತುಂಬ ಭಯ ಆಗುತ್ತೆ ಅಂದ್ಬಿಟ್ಟು ನೋಡಿದ್ರೆ ನನ್ನ ಕೈಯ್ಯೇ ಎತ್ತೋಕೆ ಆಗ್ತಾ ಇಲ್ಲ ಈಗ ಆಗ್ತಾ ಇಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ಆಮೇಲೆ ನಾನೂ ನಂದು ದುಪ್ಪಟ ತೆಗ್ದು ಬಿಟ್ಟು ನನಗೆ ಗೊತ್ತಿತ್ತು ಈ ಥರ ಮೂಳೆ ಮುರಿದರೆ ಕೈ ಅಲುಗಾಡಿಸ್ಬಾರ್ದು ಏನಾದರೂ ಭದ್ರವಾಗಿ ಬಟ್ಟೆಯಿಂದ ಕಟ್ಟಬೇಕು ಅಂತ ಹಾಗಾಗಿ ನಾನು ವೇಲ್ ಇತ್ತಲ್ಲ ಅದನ್ನು ತಗೊಂಡು ಏನು ಮಾಡಿದೆ ಅವಳಿಗೆ ಚೆನ್ನಾಗಿ ಆ ಕೈಗೆ ಸುತ್ತಿದೆ ಸುತ್ತಿ ಬಿಟ್ಟು ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿಬಿಟ್ಟು ಅವ್ರ ಮನೆಗೆ ಹೋದೆ ಆಗ ಅವರಮ್ಮ ಏನಾಯಿತು ಯಾಕೆ ಹೀಗೆ ಅಳ್ತಾ ಇದ್ದಾಳೆ ಅಂತ ಅಂದ್ರು ಆಂಟಿ ಹೀಗೆ ಮರ ಹತ್ತಿದ್ದಳು ಆಂಟಿ ಮಾವಿನ ಕಾಯಿ ಕೀಳೋಕ್ಕೆ ಅಂತ ಆಗ ಸ್ಲಿಪ್ಪಾಗಿ ಬಿದ್ದು ಬಿದ್ದು ಬಿಟ್ಟಳು ಆಂಟಿ ಆದರೆ ತುಂಬ ಹೈಟಿಂದ ಏನು ಬಿದ್ದಿಲ್ಲ ಹತ್ರದಿಂದಲೇ ಆದರೂವೆ ಅಳ್ತಾ ಇದ್ದಳು ತುಂಬ ನೋವು ಅಂತ ಅದಕ್ಕೆ ನಾನೂ ವೇಲ್ ಕಟ್ಟಿದ್ದೀನಿ ಅಂಟಿ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಏನಾದರೂ ಒಂದು ಮಾಡ್ಕೊಳ್ತಾ ಇರ್ತೀರ ನೀವು ಸುಮ್ಮನೆ ಇರೋಕೆ ಆಗಲ್ಲೇಕೆ ಮಾವಿನ ಕಾಯಿ ಕೇಳಿದರೆ ನಾವು ತಂದು ಕೊಡ್ತಾ ಇರಲಿಲ್ವ ಅದೆ ಅದೇನು ಮಹಾ ಎಷ್ಟು ದುಡ್ಡು ಆಗಿಬಿಡ್ತಾ ಇತ್ತು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವರು ತಕ್ಷಣ ಆ ಊರಿನಲ್ಲಿ ಒಬ್ಬರು ನಾಟಿ ವೈದ್ಯರಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋದರು ಅವರಪ್ಪ ಗಾಡಿ ಎತ್ಕೊಂಡ್ರು ಕೂರಿಸಿಬಿಟ್ಟು ಕರ್ಕೊಂಡು ಹೋದರು ಆಮೇಲೆ ಅವರೆಲ್ಲ ನೋಡಿಬಿಟ್ಟೂ ಏನಿಲ್ಲಮ್ಮ ಸ್ವಲ್ಪ ನೋವಾಗಿದೆ ಅಷ್ಟೆನೆ ಸರಿ ಹೋಗುತ್ತೆ ಆದರೆ ಕೈ ಈ ಎಲ್ಲ ಆಡಿಸಬಾರ್ದು ಅಷ್ಟೆನೇ ನೀವು ಒಂದು ಮೂರು ನಾಲ್ಕು ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆಮೇಲೆ ಅವರೆಲ್ಲ ನೋಡಿ ಕೈಯ್ಯೆಲ್ಲ ಆಡಿಸಿ ಹಾಗೆ ಹೀಗೆ ಎಲ್ಲ ಮಾಡಿ ಅದಕ್ಕೊಂದು ಸ್ವಲ್ಪ ಮುಲಾಮೆಲ್ಲ ಹಚ್ಚಿದ್ರು ಹಚ್ಚಿಬಿಟ್ಟು ನೀಟಾಗಿ ಬಟ್ಟೆಯನ್ನು ಭದ್ರವಾಗಿ ಸುತ್ತಿ ಏನು ಮಾಡಿದ್ರು ಅಂತ ಅಂದ್ರೆ ಕತ್ತಿಗೆ ಒಂದು ದಾರ ಥರನೂ ಕಟ್ಟಿ ಅವ್ಳು ಅಲುಗಾಡಿಸ್ದೆ ಇರೋ ಥರ ಮಾಡಿ ಕಳ್ಸಿದ್ರು ಆಮೇಲೆ ಒಂದು ವಾರ ಬಿಟ್ಕೊಂಡು ಬನ್ನಿ ಅಷ್ಟರಲ್ಲಿ ಸುಮಾರು ಸೆಟ್ಟಾಗಿರುತ್ತೆ ಏನು ಅಂಥದ್ದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಮನೆಗೆ ಬಂದರು ನನಗಂತೂ ಭಯ ಆಗ್ತಿತ್ತು ನಾನು ಜೊತೇಲಿ ಕರ್ಕೊಂಡು ಹೋಗಿ ಇವ್ಳು ಹಿಂಗೆ ಮಾಡ್ಕೊಂಡಳಲ್ಲ ಅಂತ ನಮ್ಮನೆಯಲ್ಲೂ ನಾನು ವಿಷಯ ಗೊತ್ತಾದ್ಮೇಲೆ ಅವರು ಸಹ ನನಗೆ ಬೈದರು ಯಾಕೆ ಅಲ್ಲೆಲ್ಲ ಹೋಗೋದು ನೀವು ಹುಡುಗಿಯರು ಅಷ್ಟು ಗೊತ್ತಾಗಬಾರ್ದ ನಿಮಗೆ ನೀನು ಅವಳು ಮರ ಹತ್ತುತ್ತೀನಿ ಅಂದಾಗ ಬೇಡ ಅಂತ ಹೇಳಬೇಕಿತ್ತಲ್ವ ಅಂತ ನನಗೇನೆ ಬೈದರು ಆ ಭಯಕ್ಕೆ ನಾನು ದಿನಾ ಅವ್ರ ಮನೆಗೆ ಹೋಗ್ತಾ ಇದ್ದೆ ಏನು ಹುಷಾರಾಗಿದ್ದೀಯ ಏನು ತೊಂದರೆ ಇಲ್ವ ತೊಂದರೆ ಇಲ್ಲ ತಾನೇ ಅಂತ ಹಾಗೆಲ್ಲ ಅವಳಿಗೆ ಹೇಳ್ತಾ ಅವಳನ್ನ ವಿಚಾರ್ಸ್ಕೊಂಡು ವಿಚಾರ್ಸ್ಕೊಂಡು ಬರ್ತಾಯಿದ್ದೆ ಅವಳು ಇಲ್ಲ ಇನ್ನೂ ನೋವಿದೆ ನೋವಿದೆ ಅಂತ ಇದ್ದಳು ನನ್ಗಂತೂ ರಾತ್ರಿಯೆಲ್ಲ ನಿದ್ದೆನೇ ಬರ್ತಾಯಿರ್ಲಿಲ್ಲ ಯಾಕೆಂದರೆ ಅವ್ಳು ಹಂಗೆ ಮಾಡ್ಕೊಂಡಳಲ್ವ ನಾನು ಅವಳು ಜೊತೆಯೇ ಅಲ್ವ ಹೋಗಿದ್ದು ಹಾಗಾಗಿ ನನಗೆ ಭಯ ಆಗ್ತಿತ್ತು ಅಯ್ಯೊ ನಾನು ಇನ್ನೂ ಅವ್ಳನ್ನ ತಡಿಬೇಕಿತ್ತು ಮರ ಹತ್ತ ಬೇಡ ಅಂತ ತಡಿಬೇಕಿತ್ತು ಹಾಗಾದ್ರೆ ಸರಿ ಹೋಗ್ತಿತ್ತು ಅಂತ ಆದರೆ ಈಗ ಆಗೋಗಿರೋದು ಆಗಿದೆ ಏನೂ ಮಾಡೋಕ್ಕಾಗೋಲ್ಲ ಅದಕ್ಕೆ ಒಂದು ವಾರ ಹೀಗೆ ಪ್ರತಿ ದಿನ ಅವಳನ್ನು ವಿಚಾರಿಸ್ಕೊಂಡು ವಿಚಾರಿಸ್ಕೊಂಡೆ ಬರ್ತಾ ಇದ್ದೆ ಆಮೇಲೆ ಒಂದು ವಾರ ಆದ್ಮೇಲೆ ನಾಟಿ ವೈದ್ಯರ ಹತ್ರ ಹೋಗಿ ತೋರ್ಸಿದ್ರು ತೋರ್ಸಿದ ಮೇಲೆ ಅವರು ಎಲ್ಲ ನೋಡಿಬಿಟ್ಟು ಏನು ಇಲ್ಲ ಸರಿಯಾಗಿದೆ ಇನ್ನೊಂದು ಸ್ವಲ್ಪ ಅಷ್ಟೆನೆ ಹೀಗೆ ನಾಡ್ಸ್ದೆನೆ ಅಲುಗಾಡಿಸ್ದೆನೆ ಸ್ವಲ್ಪ ಈ ಕೈಯ್ಯಲ್ಲಿ ಭಾರ ಎತ್ತೋದು ಆಗಲಿ ಇದೂ ಮಾಡದೆ ಇದ್ದರೆ ಸರಿ ಹೋಗುತ್ತೆ ಅಂತ ಅವ್ರು ಸಲಹೆ ಕೊಟ್ಟು ಮನೆಗೆ ಕಳಿಸಿದರಂತೆ ಆಮೇಲೆ ಅವಳು ಒಂದು ಹತ್ತು ದಿನ ಆದ್ಮೇಲೆ ಸ್ಕೂಲ್ಗೆ ಬರೋಕೆ ಶುರು ಮಾಡಿದ್ಲು ಅಲ್ಲಿವರೆಗೂ ಅವ್ಳು ಸ್ಕೂಲ್ಗೆ ಬರೋವರೆಗೂ ನನಗೆ ಸಮಾಧಾನವೇ ಇರಲಿಲ್ಲ ಯಾಕಪ್ಪ ಅಂತ ಅಂದ್ರೆ ಹೀಗೆಲ್ಲ ಮಾಡ್ಕೊಂಡು ಬಿಟ್ಟರೆ ನಮ್ಗೆ ಹೇಗಾಗುತ್ತೆ ಅಲ್ವ ಏನಾದರೂ ಕೈಯ್ಯೇ ಮುರ್ದು ಹೋಗಿಬಿಟ್ಟಿದ್ರೆ ಏನು ಮಾಡೋದು ಹುಡ್ಗಿಯರಿಗೆ ಮದುವೆ ಆಗೋಲ್ಲ ಹಾಗೆ ಹುಡ್ಗಿಗೆ ಕೈ ಇಲ್ಲ ಹೀಗೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಮ್ಗೆ ಕೇಳಿಸ್ಕೊಳ್ಳೋಕ್ಕು ಆಗೋಲ್ಲ ಆಮೇಲೆ ನನ್ನ ಫ್ರೆಂಡ್ಗೆ ಈ ಥರದ್ದು ಒಂದು ನೋವಾಯಿತು ಅಂತ ಅಂದ್ರೆ ನನಗೂ ಅದು ಬೇಜಾರ್ನ ವಿಷಯಾನೆ ಅದಕ್ಕೆ ನಾವು ಯಾವಾಗ್ಲುನು ನಮ್ಮ ಕೈಯ್ಯಲ್ಲಿ ಆ ಕೆಲಸ ಆಗ್ತಾಯಿಲ್ಲ ಆಗೋಲ್ಲ ಇದು ರಿಸ್ಕಿ ಅಂತ ಅನ್ಸಿದ್ರೆ ಅದನ್ನಾವು ಮಾಡೋಕೆ ಹೋಗಬಾರ್ದು ಇಂಥ ಸಾಹಸದ ಕೆಲಸಗಳ್ನ ಮಾಡಿ ಹೀಗೆಲ್ಲ ಮಾಡಿಕೊಂಡ್ರೆ ತಂದೆ ತಾಯಿಗಳ್ಗು ನೋವು ನಮಗೂ ಅದಕ್ಕಿಂತ ಹೆಚ್ಚಿನ ನೋವು ನಮಗೇನೆ ಯಾಕೆಂದ್ರೆ ಆ ನೋವುಗಳನ್ನು ಅನುಭವಿಸ್ಬೇಕಾಗಿರೋದು ನಾವೆನೆ ಹಾಗಾಗಿ ಇಂಥದ್ದೊಂದು ಸಾಹಸಗಳಿಗೆ ನಾವು ಕೈ ಹಾಕಲೇ ಬಾರದು ಅನ್ನೋದು ನನ್ನ ಸಲಹೆ ಮತ್ತು ಈ ಥರ ಏನಾದ್ರೂನು ಮೂಳೆಗಳು ಮುರ್ದ್ಕೊಂಡವ್ರು ತಕ್ಷಣ ಕೈ ಕಾಲುಗಳನ್ನು ಅಲ್ಲಾಡಿಸ್ದೆಲೆ ಯಾವ ಭಾಗ ಮುರಿದಿದೆ ಅದಕ್ಕೆ ನೀಟಾಗಿ ಭದ್ರವಾಗಿ ಬಟ್ಟೆಯನ್ನು ಕಟ್ಟಿ ಸುತ್ತಿ ತಕ್ಷಣ ಏನಾದರೂ ನಮಗೆ ಆಸ್ಪತ್ರೆ ಫೆಸಿಲಿಟಿಸ್ ಇದ್ದರೆ ಅಲ್ಲಿ ಹೋಗಬೇಕು ಇಲ್ಲ ಆ ಊರಲ್ಲಿ ಹಿರಿಯರು ಯಾರಾದರೂ ಈ ಥರ ನಾಟಿ ಔಷ್ಧಿ ಮಾಡ್ತಾರೆ ಅಂದರೆ ಅವ್ರ ಹತ್ರ ಹೋಗ್ಬೇಕಾಗುತ್ತೆ ಒಟ್ಟಾರೆ ಇಂತಹ ಸಂದರ್ಭಗಳಲ್ಲಿ ನಾವು ಫಸ್ಟ್ ಏಡ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕಲಿತಿದ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಇಂಥ ಸಂದರ್ಭಗಳು ಬಂದಾಗ ನನಗೆ ಆಗಲಿ ಅಥ್ವಾ ಬೇರೆಯವರಿಗೆ ಆಗಲಿ ಇಂಥ ಸಂದರ್ಭಗಳಿದ್ದಾಗ ನಾವು ಅವರಿಗೆ ಸೂಕ್ತವಾದಂತಹ ಸಲಹೆಗಳನ್ನು ಮಾರ್ಗದರ್ಶನವನ್ನು ನೀಡಬೇಕಾಗಿರೋದು ನಮ್ಮ ಕರ್ತವ್ಯವೂ ಸಹ ಆಗಿರುತ್ತೆ